ಗಾ ಗ್ರಾಮೀಣ ಭಾಗದ ಜನರು ಕಾನೂನು ಸೇವೆಗಳನ್ನು ಪಡೆದುಕೊಳ್ಳೋಕೆ ಆಗದೇ ಇಲ್ಲ ಬಿಡು ಆಗದೇ ಇಲ್ಲ ಅವರಿಗೆ ವಿದ್ಯೆ ಇರೋದಿಲ್ಲ ಅವರು ಓದಿರೋದಿಲ್ಲ ಅವರಿಗೆ ಎಲ್ಲಿ ಏನು ಮ ಎಲ್ಹೋದ್ರೆ ಏನಾಗುತ್ತೆ ಅಂತ ಗೊತ್ತು ಗೊತ್ತಿರೋಲ್ಲ ಸರ್ಕಾರದ ಸೇವೆಗಳನ್ನು ಪಡ್ಕೊಳ್ಳೋಕೂ ಆಗೋಲ್ಲ ಹೋದ್ರೆ ಲ ಈಗ ಒಂದು ಆಫೀಸ್ಗೆ ಹೋದ್ರೆ ಅವರಿಗೆ ಲಂಚ ಅವರಿಗೆ ಲಂಚ ಕೊಟ್ಟೇ ಅವರು ಇನ್ನೂ ಬಡವ್ರಾಗಿ ಹೋಗಿರ್ತಾರೆ ಗಾ ಗ್ರಾಮೀಣದ ಪ್ರದೇಶದವರು ಅವರು ಪೋಲಿಸ್ ಸ್ಟೇಷನ್ನಿಗೆ ಹೋದ್ರೆ ಅವರು ನ್ಯಾಯ ನೀತಿ ಯಾವುದನ್ನೂ ಕೇಳೋಲ್ಲ ಯಾರ ಹತ್ರ ದುಡ್ಡು ಇರುತ್ತೋ ಜಾಸ್ತಿ ಅವ್ರ ಮಾತೇ ಜಾಸ್ತಿ ಕೇಳೋದು ಬಡವ್ರ ಮಾತಂತೂ ಇನ್ನೂ ಏನು ಕೇಳೋದೇ ಇಲ್ಲ ಅವರಿಗೆ ಬಡ ಅವರು ಗ್ರಾಮೀಣ ಪ್ರದೇಶ್ದವ್ರಿಗೆ ಯಾವ ಥರ ಅವರು ಎದುರಿಸ್ಬೇಕು ಅಂತ ಗೊತ್ತಿರೋದಿಲ್ಲ ವಕೀಲರು ವಕೀಲ್ರಿಗೆ ಒಂದು ಕೇಸ್ ಅಂತ ತೊಗೊಂಡು ಹೋಗ್ ಕೊಟ್ಟರೆ ಅವರು ಬಡವ್ರನ್ನು ರಕ್ತ ಹೀರೋರು ಅಂತಂತಂತ ಹೇಳ್ತಾರೆ ಅವರು ಹೋದಾಗೆಲ್ಲ ದುಡ್ಡು ಕೊಟ್ಟು ಕೊಟ್ಟು ಕೊಟ್ಟು ಇವರಿನ್ನೂ ಕೆಳಗಡೆ ಬರ್ತಾರೆ ಅವರಿನ್ನೂ ದುಡ್ಡು ಇಸ್ಕೊಂಡು ಇಸ್ಕೊಂಡು ಮೇಲೆ ಬರ್ತಾರೆ ಅದಕ್ಕೆ ಗ್ರಾಮೀಣ ಭಾಗದ ಜನರಂತೂ ಪೋಲಿಸು ಕೋರ್ಟು ಟೇಷನ್ನು ವಕೀಲರು ಇದೆಲ್ಲಾದಕ್ಕೂ ಹೋದ್ರೆ ಅವ್ರು ಇನ್ನೂ ಇನ್ನೂ ಬಡವರಾಗ್ತಾರೆ ಹೊರ್ತು ಇನ್ನೂ ಎಲ್ಲಾ ಮಾರಿ ಸಾಲ ಮಾಡ್ತಾರೆ ಹೊರ್ತು ಅವರಿಂದ ಯಾವುದೇ ಉಪಯುಕ್ತನೂ ಆಗೋಲ್ಲ ಅವರು ಒಂದೇ ಕಾರಣ ಅವರು ಓದ್ದಲೇ ಇರೋದು ಅವರಿಗೇನು ಓದೋಕ್ ಬರ್ದಲೇ ಇರೋದು ಎಲ್ಲಿ ಸೈನ್ ಹಾಕ್ಬೇಕು ಎಲ್ಲಿ ಹೋದ್ರೆ ಏನಾಗುತ್ತೆ ಯಾವ ಅರ್ಜಿ ಹಾಕ್ಬೇಕು ಎಲ್ಲಿ ಹಾಕ್ಬೇಕು ಯಾರನ್ನು ನೋಡಬೇಕು ಯಾರ ಜೊತೆ ಮಾತಾಡಬೇಕು ಇದನ್ನು ಹೇಗೆ ಅವರಿಗೆ ಹೇಳ್ಬೇಕು ಯಾವುದು ತಿಳಿದಿರೋಲ್ಲ ಗ್ರಾಮೀಣ ಜನರಿಗೆ ಭಾಗದ ಜನರಿಗೆ ಅವ್ರಿಗೆ ಕಾನೂನು ಸೇವೆಗಳಂತೂ ಯಾವುದೂ ಬ ಅವ್ರಿಗೆ ಅವ್ರಿಗೆ ಬರೋದು ಇಲ್ಲ ಏನಿಲ್ಲ ಅರ್ಧ ಎಲ್ಲ ಈ ಗೋರ್ಮೆಂಟ್ ಕೆಲ್ಸದವ್ರೇ ಕೆಲ್ಸದವ್ರೇ ಅರ್ಧ ತಿನ್ಕೊಂಡಿರ್ತಾರೆ ಈಗ ಒಂದು ಏನಾದ್ರು ಗೋರ್ಮೆಂಟಲ್ಲಿ ಗೋರ್ಮೆಂಟ್ ಕಡೆಯಿಂದ ಅವ್ರಿಗೆ ಸ್ ದಿನ ದಿನದ ತಿಂಗಳಿನ ದುಡ್ಡು ಬಂದರೂ ಬಡವ್ರ ಹತ್ರ ಲಂಚ ಇಸ್ಕೊಳ್ಳೋದಂತೂ ಯಾವತ್ತೂ ತಪ್ಪೋಲ್ಲ ಈಗಲೂ ತಪ್ಪಿಲ್ಲ ಹಿಂದೆಯೂ ತಪ್ಪಿರಲಿಲ್ಲ ಈಗ್ಲೂ ತಪ್ಪಿಲ್ಲ ಮುಂದೆಯೂ ತಪ್ಸೋಕ್ಕೂ ಆಗೋಲ್ಲ ಅನ್ಕೊತೀನಿ ಎಲ್ಲರೂ ಎಲ್ಲ ಕೊಳ್ಳೆ ಹೊಡ್ದು ಹೊಡ್ದು ಹೊಡ್ದು ಹೊಡ್ದು ಬೀರಲ್ಲಿ ಅದ್ರಲ್ಲಿ ಇದ್ರಲ್ಲಿ ಎಲ್ಲ ನ ಈ ಮಡುಗಿ ಅವ್ರ ಮಕ್ಳುಗಳೆಲ್ಲ ದೊಡ್ಡ ದೊಡ್ಡ ಕಾಲೇಜಲ್ಲಿ ಓದಿ ಅವ್ರಿನ್ನೂ ಇನ್ನೂ ಸಂಪಾದನೆ ಮಾಡ್ತಾರೆ ಆದರೆ ಬಡವ್ರ ಮನೆ ಅವರೆಲ್ಲಾ ಕಿತ್ಕೊಂಡು ತಿಂದೂ ತಿಂದೂ ಅವ್ರ ಮಕ್ಳುಗಳು ಸಣ್ಣ ಸ್ಕೂಲಲ್ಲಿ ಓದಿ ಸಣ್ಣ ಕಾಲೇಜಲ್ಲಿ ಓದಿ ಜಾಸ್ತಿ ಓದಕ್ಕಾಗ್ದಲೇ ಕಾಲೇಜ್ ಬಿಟ್ಟು ಅವ್ರಿನ್ನೂ ಬಡವ್ರಾಗೇ ಇರ್ತಾರೆ ಅವ್ರೆಲ್ಲಾರು ದುಡ್ಡು ತಿಂದೂ ತಿಂದೂ ಅವ್ರಿನ್ನೂ ಸಾಹುಕಾರ ಆಗ್ತಾರೆ ಇವರಿನ್ನು ಬಡವ್ರಲ್ಲೇ ಇರ್ತಾರೆ ಅದಕ್ಕೆ ಗ್ರಾಮೀಣ ಭಾಗ್ದವ್ರಂತೂ ವಕೀಲ್ರ ಹತ್ರ ಹೋದ್ರು ಪೋಲಿಸ್ ಹತ್ತಿರ ನ್ಯಾಯ ಸಿಗುತ್ತೆ ಅಂತ ಹೋಗ್ತಾರೆ ಪೋಲಿಸ್ ಹತ್ತಿರ ಅಂತೂ ನ್ಯಾಯ ಅಂತೂ ಸಿಗೋಲ್ಲ ಅವರೆಲ್ಲ ನಮ್ಗೆ ಅನ್ಯಾಯನೇ ಮಾಡೋದು ಒಂದು ಅವ್ರಿಗೆ ಒಂದು ಬೇಕಾಗಿರೋದೇನು ಅಂದರೆ ದುಡ್ಡು ಅಷ್ಟೇ ದುಡ್ಡು ಯಾರ ಹತ್ರ ಇರುತ್ತೋ ಅವರಷ್ಟೇ ಅವ್ರಿಗೆ ಕಣ್ಣಿಗೆ ಪೋಲಿಸ್ ಅವರಿಗೆ ಕಾಣೋದು ದುಡ್ಡು ಇಲ್ದಲೇ ಇರೋವ್ರು ಕಾಣೋಲ್ಲ ಅದು ಸರ್ಕಾರಕ್ಕೆ ಗೊತ್ತಿರೋಲ್ಲ ಸರ್ಕಾರದ ಮುಖ್ಯಮಂತ್ರಿಗೆ ಗೊತ್ತಿರೋಲ್ಲ ಇವ್ರು ಏನೇನು ಮಾಡ್ತಿರ್ತಾರೆ ಅಂತ ಅವು ಏನು ಮಾಡ್ತಾರೆ ಅಂತ ಗೊತ್ತಿರೋಲ್ಲ ಅವರು ಯಾವ ಕಡೆ ದುಡ್ಡು ಇರುತ್ತೋ ಆ ಕಡೆ ಹೇಳ್ತಾರೆ ಅಷ್ಟೇ ಕೋರ್ಟು ಕೋರ್ಟಲ್ಲಿ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಹೋಗ್ತಿವಿ ನ್ಯಾಯ ಅಂತೂ ಸಿಗುತ್ತೆ ಕೋರ್ಟಲ್ಲಿ ಆದರೆ ಅರ್ಧ ಎಲ್ಲ ಈ ವಕೀಲರಿಗೆ ಕೊಟ್ಟು ತಿನ್ಕೊಂಡಿರ್ತಾರೆಲ್ಲ ದುಡ್ಡು ಎಲ್ಲ ಅವರು ಅವ್ರಿನ್ನೂ ಅವ್ರಿಗೆ ಒಂದು ವರ್ಷ ಮಾಡೋ ಕೇಸನ್ನ ಹತ್ತು ವರ್ಷ ಮಾಡ್ತಾರೆ ಹತ್ತು ಎರಡು ವರ್ಷ ಮಾಡೋ ಕೇಸನ್ನ ಇಪ್ಪತ್ತು ವರ್ಷ ಮಾಡ್ತಾರೆ ಆದ್ದರಿಂದ ಬಡವರೆಲ್ಲ ಗ್ರಾಮೀಣ ಜನರೆಲ್ಲಾ ಅದರಿಂದ ಹಾಳಾಗಿ ಹೋಗ್ತಿದ್ದಾರೆ ಅದ್ರಿಂದ ದುಡ್ಡೆಲ್ಲಾ ಕಳ್ಕೊತಿದ್ದಾರೆ ಸ್ಟೇಷ್ ಪೋಲಿಸ್ ಸ್ಟೇಷನ್ನು ವಕೀಲರು ಕೋರ್ಟು ಕೋರ್ಟಲ್ಲಿ ನ್ಯಾಯ ಸಿಗುತ್ತೆ ಆದರೆ ವಕೀಲರುಗಳು ಸರಿಗಿರೋಲ್ಲ ಅದೊಂದೇ ಕೋರ್ಟಲ್ಲಂತೂ ನ್ಯಾಯ ಸಿಗುತ್ತೆ ಜಡ್ಜ್ ಅಂತೂ ಎಲ್ಲ ಪರಿಶೀಲನೆ ಮಾಡಿ ನ್ಯಾಯ ಕೊಡ್ತಾರೆ ಆದರೆ ವಕೀಲ್ರಂತೂ ಸರಿಗಿರೋಲ್ಲ ಆ ವಕೀಲ್ರುಗಳು ತಿನ್ನೋ ದುಡ್ಡೆಲ್ಲ ರಕ್ತ ಹೀರಿ ಹೀರಿ ಅಂತಾರಲ್ಲ ದುಡ್ಡೆಲ್ಲ ತಿನ್ಕೊತಾರೇ ಫುಲ್ಲು ಎಲ್ಲ ದುಡ್ಡೆಲ್ಲ ತಿನ್ಕೊಂಡು ಅವ್ರನ್ನು ಇನ್ನೂ ಬಡವ್ರ್ ಮಾಡ್ತಾರೆ ಪೋಲಿಸ್ನೋರ ಹತ್ರಾನೂ ನ್ಯಾಯ ಸಿಗೋಲ್ಲ ವಕೀಲ್ರ ಹತ್ರನೂ ನ್ಯಾಯ ಸಿಗೋಲ್ಲ ಕೋರ್ಟಿಗೆ ಹೋದ್ರೆ ನ್ಯಾಯ ಸಿಗುತ್ತೆ ಸಿಗೋವಷ್ಟ್ರಲ್ಲಿ ನಾವೇ ಇರೋಲ್ಲ ಅಷ್ಟೇ